ಒಂದು ಸಾವಿರದ ಎರಡು ನೂರ ಹದಿನೆಂಟು ಎರಡು ಸಾವಿರದ ಇಪತ್ತಾರು ಏಳ್ನೂರ ಅರವತ್ತ್ಮೂರು ಒಂದು ಸಾವಿರದ ಒಂಬತ್ನೂರ ಐವತ್ತೆರಡು ಎರಡು ಲಕ್ಷ ಹದಿನೆಂಟು ಸಾವಿರ ಮೂರು ನೂರ ಐವತ್ತೈದು